ರಾಜ್ಯ ಸಾರಿಗೆ ವ್ಯವಸ್ಥೆಯ ಗುಣಮಟ್ಟ ಹೇಗಿದೆ ಭಾರತದಲ್ಲಿ ಅಂದರೆ ಚೆನ್ನಾಗಿಯೇ ಇದೆ ಎಲ್ಲರೂ ಎಲ್ಲರ ಕೈಗೆಟುಕೋ ರೀತಿಯಲ್ಲೆ ಇದೆ ಇವಾಗ ಒಂದು ಕಿಲೋಮೀಟ್ರಗೊಂದು ರುಪಿ ತೊಗೊಳ್ತಾರೆ ನಮ್ಮ ರಾಜ್ಯ ಸರ್ಕಾರ ನಾವೆಲ್ಲಾದರೂ ಇವಾಗ ಎಷ್ಟನೇ ಎಲ್ಲ ಮಿಡ್ಲ್ ಕ್ಲಾಸು ಮಿಡ್ಲ್ ಕ್ಲಾಸವ್ರು ಕೂಡ ಇವಾಗ ಒಂದು ಒಳ್ಳೆ ದೂರ ದೂರ ಬೇರೆ ಬೇರೆ ಸ್ಟೇಟ್ಗಳಿಗಾಗ್ಲಿ ಅಥ್ವಾ ಒಳ್ಳೊಳ್ಳೆ ದೇವಸ್ಥಾನಗಳಿಗಾದ್ರೆ ಆಗಲಿ ಆರಾಮಾಗಿ ಹೋಗ್ಬೋದು ಇವಾಗ ಒಂದು ನೂರು ನೂರು ನೂರು ಕಿಲೋಮೀಟರ್ ಯಾವುದಾದ್ರು ಒಂದು ದೇವಸ್ಥಾನ ಇದೆ ಅಂತಂದರೆ ಆರಾಮಾಗಿ ನೂರು ರೂಪಾಯಿ ಕೊಟ್ಟು ಹೊಗೋಂಥದ್ದೆ ಅದೇನು ನಮಗೇನು ಆಭಾರಿ ಅಂತ ಏನು ಅನ್ನಿಸ್ಲಿಲ್ಲ ಓಕೆ ಅಷ್ಟು ಅಷ್ಟು ಇನ್ನು ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಅಂದರೆ ನಮ್ಮೇಲೆ ಅದೆಲ್ಲ ಪರಿಣಾಮ ಬೀರುತ್ತೆ ಹಾಗಾಗಿ ನಮಗೆಲ್ಲ ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸಾರಿಗೆ ವ್ಯವಸ್ಥೆ ಗುಣಮಟ್ಟದ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ನೆ ಇದೆ ಅಷ್ಟು ಕೊಡಲೇಬೋದು ಇವಾಗ ಧರ್ಮಸ್ಥಳ ಆಗಲಿ ಒಂದು ಶೃಂಗೇರಿ ಉಡುಪಿ ಬೇರೆ ಬೇರೆ ಎಲ್ಲ ಕಡೆ ಹೋಗೋದಕ್ಕೂ ಎಲ್ಲರೂ ಆರಾಮಾಗಿ ನಮ್ಮ ರಾಜ್ಯ ಸಾ ಸಾರಿಗೆಯಲ್ಲೆ ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ನಾವು ಬರ್ಬೋದು ವ್ಯವಸ್ಥೇನು ಚೆನ್ನಾಗಿದೆ ಮತ್ತೆ ಅದು ಫೆಸಿಲಿಟಿಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಸ್ ವ್ಯವಸ್ಥೆ ಅಗಿರ್ಬೋದು ಏನೇ ಅಗಿರ್ಬೋದು ಎಲ್ಲಾದರೂ ಹೋಗ್ತಾ ಮತ್ತೆ ಕರೆಕ್ಟ್ ಟೈಮ್ಗೆ ಎಲ್ಲಿ ನಮಗೆ ಊಟ ಟಿಫನ್ ಎಲ್ಲಿ ಬೇಕು ಊಟ ಎಲ್ಲಿ ಬೇಕು ಮತ್ತೆ ಸಂಜೆ ಒಂದು ಸ್ನಾಕ್ಸು ಒಂದು ಕಾಫಿ ಎಲ್ಲಿ ಬೇಕು ಅಲ್ಲಿ ಕರೆಕ್ಟಾಗಿ ಸ್ಟಾಪ್ ಮಾಡ್ತಾರೆ ಮತ್ತೆ ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಾರೆ ನಮ್ಮ ಇದಕ್ಕೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ ಒಂದು ಕಂಡಕ್ಟರ್ ಆಗಿರುವುದು ಯಾರೇ ಆಗಿರಲಿ ಡ್ರೈವರ್ ಆಗಿರ್ಬೋದು ಓ ಓಕೆ ಅವರು ಎಲ್ಲ ನಮಗೆ ಕರೆಕ್ಟಾಗಿ ಅಲ್ಲಿ ಯಾರಿದ್ದಾರೆ ಪ್ಯಾಸೆಂಜರ್ ಅವ್ರುಗಳಿಗೆಲ್ಲ ಒಂದು ಒಂದೊಳ್ಳೆ ರೀತಿಯಲ್ಲೇ ಹೇಳ್ತಾರೆ ಯಾರಾದರೂ ಎಲ್ಲಾದರೂ ಇಲ್ಲೆ ಏನಾದರೂ ನಾವು ಹೊರಗಡೆ ಹೋಗ್ಬೇಕು ಮಾಡಬೇಕು ನಮ್ಗೆ ಸ್ವಲ್ಪ ನಿಲ್ಲಸಿ ಅಂದರೂ ಕೂಡ ಅವರು ಅದಕ್ಕೆನ ಓಕೆ ಹಾಗಾಗಿ ನಮಗೆ ವ್ಯವಸ್ಥೆ ಬಗ್ಗೆ ಏನು ಏರಡೊಂದು ಮಾತಿಲ್ಲ ವ್ಯವಸ್ಥೆ ಎಲ್ಲ ನಮಗೆ ತುಂಬ ಚೆನ್ನಾಗಿದೆ ಮತ್ತೆ ಭಾಳ ಕೇರಾಗಿ ಕರ್ಕೊಂಡೋಗ್ತಾರೆ ಟೈಮ್ ಸೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನಾವು ಆಟ್ ಅ ಟೈಮಲ್ಲಿ ನಾವು ರೀಚ್ ಆಗಂಗೆ ನಮಗೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆ ಇದನ್ನು ಮತ್ತೆ ನಾವು ಒಳ್ಳೊಳ್ಳೆ ಟೂರ್ಗಳೆಲ್ಲ ನೋಡಿದ್ದೀವಿ ನಮಗೆ ಕೈಗೆಟ್ಕೋಂತ ಬೆಲೆ ಆಗಿರೋದರಿಂದ ಎಲ್ಲ ದೇವಸ್ಥಾನಗಳಿಗೆ ಮತ್ತೆ ನಾವು ದೇವಸ್ಥಾನಗಳಿಗೆಲ್ಲ ಹೋಗದ್ದೀವಿ ಬೇರೆ ಬೇರೆ ಡಿಸ್ಟಿಕ್ಗಳೇ ಡಿಸ್ಟಿಕ್ಗಳಿಗೆಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ನಾವು ದೇವಸ್ಥಾನಗಳಿಗೆ ಎಲ್ಲ ಮಿಡ್ಲ್ ಕ್ಲಾಸ್ ಕೆಲವರೆಲ್ಲ ಕಾರ್ಗಳೆಲ್ಲ ಮಾಡ್ಕೊಂಡೋಗ್ತಾರೆ ಕಾರ್ಗಳಿಗಿಂತ ನಮಗೆ ಈ ರಾಜ್ಯ ಸಾರಿಗೆಯೇ ಚೆನ್ನಾಗಿರುತ್ತೆ ಒಂಥರ ತುಂಬ ಸೇಫ್ಟಿ ಅನ್ನಿಸುತ್ತೆ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಭಯ ಭಯ ಏನಿರಲ್ಲ ನಮಗೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿರೋದರಿಂದ ಓಕೆ ಓಕೆ ಮತ್ತೆ ಸ್ವಚ್ಛತೆಯೂ ಅಷ್ಟೆ ಎಲ್ಲ ನೀಟಾಗಿ ನೀಟಾಗಿ ಎಲ್ಲ ಇಟ್ಟಿರ್ತಾರೆ ನೀಟಾಗಿ ಕ್ಲೀನೆಸ್ಸೆಲ್ಲ ಕ್ಲೀನ್ನೆಸ್ ಬಗ್ಗೆ ಕೂಡ ಹೆಚ್ಚಿನ ಗಮನ ಕೊಟ್ಟಿರ್ತಾರೆ ಹೆಚ್ಚಿನ ಗಮನ ಕೊಟ್ಟು ನಮಗೂ ಕೂಡ ಒಂದು ಕಂಫರ್ಟಬಲ್ ಇರುತ್ತೆ ಸ್ವಚ್ಛತೆ ಬಗ್ಗೆ ನೋಡಿದ್ರೆ ಹಾಗಾಗಿ ನಾವು ರಾಜ್ಯ ಸರ್ಕಾರ ವ್ಯವಸ್ಥೆ ಬಗ್ಗೆ ನಾವೆಲ್ಲ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಮತ್ತೆ ಅಮೌಂಟ್ ಕೂಡ ಅಷ್ಟೆ ನಮ್ಮ ಬಸ್ ಚಾರ್ಜ್ ಆಗಿರೋದು ಏನೇ ಆಗಿರೋದು ಇವಾಗ ಕಿಲೋಮೀಟ್ರಗೆ ಒಂದು ರುಪಿ ಇರೋದರಿಂದ ಯಾರಿಗೇನದು ತುಂಬ ಬರ್ಡನ್ ಅನ್ನಿಸಲ್ಲ ಇವಾಗ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ಕಿಲೋಮೀಟರ್ ಇದ್ದರೆ ಟೂ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ಇದ್ದರೆ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಹಾಗಾಗಿ ಏನು ಅಷ್ಟೊಂದು ಆಭಾರಿ ಅನ್ನಿಸಲ್ಲ ಏಕೆಂದರೆ ಯಾರೂ ಏನು ಅಷ್ಟಷ್ಟು ದೂರ ಜಾಸ್ತಿ ಓಡಾಡಲ್ಲ ಅಲ ತುಂಬ ಅಪರೂಪಕ್ಕೆ ರೇರಾಗಿ ಓಡಾಡೋದರಿಂದ ಓಕೆ ಏನೋ ಇಲ್ಲಿಲ್ಲಿ ನಿಯರೆಸ್ಟ್ ನಿಯರೆಸ್ಟ್ ಓಡಾಡ್ತಾ ಇರೋದರಿಂದ ಒಕೆ ಅದೇನು ನಮಗೇನು ಅಷ್ಟೊಂದೇನು ಬರ್ಡನ್ ಅನ್ನಿಸಲ್ಲ ಓಕೆ ಇಷ್ಟು ನಮ್ಮ ರಾಜ್ಯ ಸಾರಿಗೆ ವ್ಯವಸ್ಥೆ ಬಗ್ಗೆ ನಮಗೆ ತುಂಬ ಒಂದು ಒಳ್ಳೆ ಒಪಿನಿಯನ್ ಇದೆ ಕರೆಕ್ಟ್ ಟೈಮ್ಗೆ ಊಟಕ್ಕೆ ತಿಂಡಿಗೆ ಒಂದು ಒಳ್ಳೆ ಓಟೆಲ್ ನೋಡಿ ಒಳ್ಳೆ ಜಾಗಗಳು ನೋಡಿ ಒಂದು ಅಲ್ಲೂ ಅಷ್ಟೆ ಒಂದು ಕರೆಕ್ಟಾಗಿ ಒಂದು ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಕರೆಕ್ಟಾಗಿರುತ್ತೆ ಕ್ಲೀನಾಗಿದೆಯಾ ಅದೆಲ್ಲ ಅವರು ಗಮನಿಸಿ ಆಮೇಲೆ ಅಲ್ಲೇ ಹಾಕ್ಬೇಕು ಈ ಟೈಮ್ಗೆ ಇಲ್ಲೆ ರೀಚಾಗಬೇಕು ಈ ಟೈಮ್ಗೆ ಇಲ್ಲೇ ರೀಚಾಗಬೇಕು ಅಂಥೇಳ್ಬಿಟ್ಟು ಅಲ್ಲೆ ಹಾಕಿರ್ತಾರೆ ನಮಗೆ ಇಷ್ಟು ಇಷ್ಟು ನಾವು ಹೇಳೋದಕ್ಕೆ ಇಷ್ಟ ಪಡ್ತೇನೆ ಹಾಗಾಗಿ ನಮ್ಮ ಹಾಗಾಗಿ ನಮಗೆ ಎಲ್ಲ ಕಡೆಯೂ ಬಸ್ಗಳಲ್ಲೆ ಓಡಾಡೋದಕ್ಕೆ ತುಂಬ ಇಷ್ಟ ಅಂತೆ